ಈಗ ಸಣ್ಣ ಪುಟ್ಟ ಕಾಯಿಲೆಗಳಿಗೆಲ್ಲಾ ನಾವು ಮನೆಮದ್ದುಗಳನ್ನೇ ಉಪಯೋಗಿಸುವುದರಿಂದ ಒಳ್ಳೇದಂತಾನೇ ಹೇಳ್ಬೋದು ಇದಕ್ಕೆಲ್ಲ ಆಸ್ಪತ್ರೆಗೆ ಹೋಗುವುದು ಒಂದು ರೀತಿಯಲ್ಲಿ ತಪ್ಪು ತಪ್ಪು ಅಂತಾನೇ ಹೇಳ್ಬೋದು ಯಾಕೆಂದರೆ ಆಸ್ಪತ್ರೆಗೆ ಹೋದರೆ ಕೂಡ ಅಂದರೆ ಅದು ಗುಣ ಆಗಲಿಕ್ಕೆ ಒಂದೆರಡ್ಮೂರು ದಿವಸ ತಾ ತಗೊಳ್ತದೆ ಹಾಗಾಗಿ ಈ ಮನೆ ಮದ್ದುಗಳಿಂದ ಅದರಷ್ಟೇ ಪರಿಣಾಮಕಾರಿಯಾಗಿ ಚಿಕಿತ್ಸೆ ಮಾಡಬಹುದು ಅಂತ ಹೇಳ್ಬೋದು ಈಗ ಜ್ವರ ಆಗಿರ್ಬೋದು ಕೆಮ್ಮು ಶೀತ ಗ್ಯಾಸ್ಟ್ರಿಕ್ ಈ ಥರಯೆಲ್ಲ ಕಾಯಿಲೆಗಳಿಗೆ ಮೊದಲನೇದಾಗಿ ಮನೆಯಲ್ಲಿಯೇ ಸಿಗುವಂಥ ಪದಾರ್ಥ ಆ ಪದಾರ್ಥಗಳನ್ನು ಉಪಯೋಗಿಸಿ ಕಷಾಯ ಮಾಡಿ ಕುಡಿಯುವುದರಿಂದ ಅದನ್ನೆಲ್ಲ ತಡೆಗಟ್ಬೋದು ಮತ್ತು ಕಡಿಮೆ ಕೂಡ ಮಾಡ್ಬೋದು ಈಗ ಉದಾಹರಣೆಗೆ ಶೀತ ಆದರೆ ಅದಕ್ಕೆ ಒಂದು ಕೂಡ ಕಷಾಯ ಅಂದರೆ ಅರಶಿನ ಶುಂಠಿ ಕರಿಮೆಣಸು ಏಲಕ್ಕಿ ಲವಂಗ ಮತ್ತು ಕಲ್ಲುಸಕ್ಕರೆ ಈ ಥರಯೆಲ್ಲ ಪದಾರ್ಥ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಅದನ್ನು ಕೂಡ ಕಷಾಯದ ರೂಪದಲ್ಲಿ ತಗೊಂಡ್ರೆ ಅದು ಕೂಡ ಒಳ್ಳೆಯ ಪರಿಣಾಮಕಾರಿ ಅಂತಾನೇ ಹೇಳ್ಬೋದು ಮತ್ತೆ ಈಗ ಜ್ವರ ಅಂದರೆ ಜ್ವರಕ್ಕೆ ಕೂಡ ಒಂದು ಕಷಾಯ ಅಂದರೆ ಕೆಲವು ನಮೂನೆ ಕಷಾಯಗಳು ಕೂಡ ಇವೆ ಅಂದರೆ ಈಗ ನಾರ್ಮಲಿ ಅಂತ ಹೇಳುದಾದ್ರೆ ಶುಂಠಿ ಮತ್ತು ಕರಿಮೆಣಸು ತುಳಸಿ ಈ ಥರಯೆಲ್ಲ ಹಾಕಿ ಅದನ್ನು ಕುದಿಸಿ ಕುಡಿಯುದ್ರಿಂದ ಕೂಡ ಬೇಗನೆ ಜ್ವರಯೆಲ್ಲ ಕಡಿಮೆ ಆಗ್ತದೆ ಅಂತನೇ ಹೇಳ್ಬೋದು ಮತ್ತೆ ಜ್ವರ ಇರುವ ಹೊತ್ತಿನಲ್ಲಿ ಸ್ವಲ್ಪ ನೀರು ಜಾಸ್ತಿಯಾಗಿ ಕುಡಿದರೆ ಒಳ್ಳೆಯದು ನೀರಿನಂಶ ಜಾಸ್ತಿ ಕುಡಿದಷ್ಟು ಜ್ವರ ಬೇಗನೆ ಕಡಿಮೆ ಆಗ್ತದೆ ಮತ್ತೆ ತಣ್ಣೀರು ಬಟ್ಟೆಯನ್ನು ತಲೆ ಮೇಲೆ ಹಾಕಬೇಕು ಹಣೆಯ ಮೇಲೆ ಹಾಕಬೇಕು ಮತ್ತೆ ಅದೇ ಒಂದು ಬಿಸಿ ನೀರಿನಲ್ಲಿ ಇದು ಸ್ನಾನ ಕೂಡ ಮಾಡಿದರೆ ಒಳ್ಳೆಯದು ಹಾಗೆ ಈಗ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಇಂಗು ಜೀರಿಗೆ ಜೀರಿಗೆ ಮತ್ತು ಮೆಂತ್ಯೆ ಈ ಥರಯೆಲ್ಲ ಹಾಕಿ ಕಷಾಯ ಮಾಡಿ ಕುಡಿದರೆ ಅದು ಕೂಡ ಒಳ್ಳೆಯ ಪರಿಣಾಮವನ್ನು ಬೀರ್ತದೆ ಅಂತ ಹೇಳ್ಬೋದು ಈ ಥರದ ಸಮಸ್ಯೆಗಳಿಗೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಿಂತಲೂ ಕೂಡ ಇದು ಹೆಚ್ಚಿನ ಪರಿಣಾಮಕಾರಿ ಅಂತಾನೇ ಹೇಳ್ಬೋದು ಇದರಿಂದ ನಿಮಗೆ ನಮಗೆಲ್ಲ ಅಂದರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ ಅಂದರೆ ಕೆಟ್ಟ ಪರಿಣಾಮಗಳು ಕೂಡ ಇರುವುದಿಲ್ಲ ಅದೇ ನಾವು ಆಸ್ಪತ್ರೆಗೆ ಹೋಗಿ ಈಗ ಒಂದು ಮಾತ್ರೆ ತಗೊಂಡ್ರೂ ಕೂಡ ಅದು ಯಾವುದೇ ಒಂದು ಪರಿಣಾಮ ಅಷ್ಟು ಒಮ್ಮೆಲೇ ಇದು ಗುಣಮುಖ ಆದರೂ ಕೂಡ ನಮಗೆ ಅದರಿಂದ ಸೈಡ್ ಎಫೆಕ್ಟ್ ತುಂಬ ಇರ್ತದೆ ಕೆಟ್ಟ ಪರಿಣಾಮವನ್ನು ಬೀರ್ತದೆ ಅದು ನಮ್ಮ ಜೀವನದ ನಮ್ಮ ಜೀವದ ಮೇಲೆ ಹಾಗಾಗಿ ಈ ಥರದ ಮನೆ ಮದ್ದುಗಳನ್ನು ಅಥವಾ ಮನೆಯಲ್ಲಿರುವ ಪದಾರ್ಥಗಳನ್ನೇ ಉಪಯೋಗಿಸಿಕೊಂಡು ನಾವು ಆಹಾರ ಇದು ಕಷಾಯವನ್ನು ಮಾಡಿ ಕುಡಿದು ಅದರಿಂದ ನಮ್ಮ ಆರೋಗ್ಯವನ್ನು ಉತ್ತಮವಾಗಿಸಿಕೊಳ್ಳಬಹುದಂತಾನೇ ಹೇಳ್ಬೋದು